ತೂಕವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿರುವವರಿಗೆ ನಮ್ಮ ಹಳ್ಳಿಯಲ್ಲಿ ಜನಪ್ರಿಯವಾಗಿರುವ ಮನೆಮದ್ದುಗಳೆಂದರೆ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಕೊಬ್ಬು ಇರುವ ಆಹಾರಗ್ವನ್ನು ಅಧಿಕ್ವವಾಗಿ ಸೇವಿಸುವುದು ಆರೋಗ್ಯಕರವಾಗಿ ತೂಕವನ್ನು ಹೆಚ್ಚಿಸಿಕೊಳ್ಳುವ ಅತ್ಯುತ್ತಮ ವಿಧಾನದಲ್ಲಿ ಒಂದಾಗಿದೆ ಮತ್ತು ಜೊತೆಗೆ ಮಾಂಸ ಮೊಟ್ಟೆಗಳು ಧಾನ್ಯಗಳು ಹಾಗು ಹಾಲಿನ ಉತ್ಪನ್ನಗಳು ನಮ್ಮ ದಿನನಿತ್ಯ ಆಹಾರ ಕ್ರಮದಲ್ಲಿರಬೇಕು ಜೊತೆಗೆ ಉತ್ತತ್ತಿ ಒಣ ಕೊಬರಿ ಬೆಲ್ಲವನ್ನು ಚೆನ್ನಾಗಿ ಕುಟ್ಟಿ ಪುಡಿಮಾಡಿ ಅವೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದಕ್ಕೆ ಹಸುವಿನ ತುಪ್ಪವನ್ನು ಸೇರಿಸಿಕೊಂಡು ದಿನನಿತ್ಯ ಬೆಳಗ್ಗೆ ಊಟಕ್ಕೆ ಮುಂಚಿತವಾಗಿ ಸೇವಿಸಬೇಕು ಮತ್ತು ಕ್ಯಾರೆಟ್ ಜೊತೆಗೆ ಹಾಲನ್ನು ಸೇರಿಸಿ ಮಿಕ್ಸರ್ಗೆ ಹಾಕಿಕೊಂಡು ದಿನನಿತ್ಯ ಒಂದು ಲೋಟ ಕುಡಿಯಬೇಕು ಇವುಗಳು ತೂಕ ಹೆಚ್ಚಿಸಲು ಪ್ರಯತ್ನಿಸುತ್ತಿರುವವರಿಗೆ ನಮ್ಮ ಹಳ್ಳಿಯಲ್ಲಿ ಜನಪ್ರಿಯವಾಗಿರುವ ಮನೆಮದ್ದುಗಳಾಗಿವೆ